ಮೊದಲು ಜನರು ವಧುವಿಗೆ ಫೋಟೋ ಫ್ರೇಮ ಗಿಫ್ಟ್ಸು ಬಳೆ ಡ್ರೆಸ್ಸು ಬೇರೆದವು ಭಾಳ ಕ್ಲೋಸಾಗಿದ್ರೆ ಗೋಲ್ಡ್ ಕೊಡ್ತಾರೆ ಆಮೇಲೆ ಸೀರೆ ಕೊಡ್ತಾರೆ ಆಮೇಲೆ ಪಾತ್ರೆ ಕೊಡ್ತಾರೆ ಆಮೇಲೆ ಕಾ ಫರ್ನಿಚರ್ಸ್ ಅಂದರೆ ಕಬೋರ್ಡ್ ಕಾಟು ಫ್ರಿಜ್ಜು ವಾಶಿಂಗ್ ಮಿಷಿನ್ ಈ ಥರ ಎಲ್ಲ ಅವ್ರ್ಗೆ ಏ ಉಡುಗೊರೆ ಕೊಡ್ತಾರೆ ಆಮೇಲೆ ಬೇ ಸ್ವಲ್ಪ ದೂರ ಇದ್ದರೆ ಅವ್ರಿಗೆ ರೊಕ್ಕ ಅಷ್ಟೇ ಮಾಡ್ತಾರೆ ಆಮೇಲೆ ಮೊದ್ಲೆಲ್ಲ ವರದಕ್ಷ್ಣೆ ತಗೊಳ್ತಿದ್ರು ಬಟ್ ಈಗ ಕಡಿಮೆ ಆಗಿದೆ ಏಕಂದ್ರೆ ಈಗ ಕಿರುಕುಳದಿಂದ ಯಾರು ತೊಗೊಳಕ್ಕೆ ತೊಗೊಳ್ಳೋದಿಲ್ಲ ಮೊದ್ಲೆಲ್ಲ ಅವಾಗ ತೊಗೊಳ್ಳೋ ತೊಗೊ ಎಲ್ಲರೂ ತೊಗೋತಿದ್ರು ಈಗ ಒಂದು ಸಲ ತೊಗೋತಾರೆ ಆಮೆ ಸ್ ಈಗ ಒಂದೊಂದು ಕಡೆ ತೊಗೋತಾರೆ ಒಂದೊಂದು ಕಡೆ ತೊಗೊಳ್ಳೋದಿಲ್ಲ ಈಗ ಈಗ ಬೇ ಭಾಳ ಶ್ರೀಮಂತ್ರಿದ್ರೆ ಅವ್ರ್ಗೆ ಕಾರ್ ಆಮೇಲೆ ಫ್ಲೋಟ್ ಆಮೇಲೆ ದೊಡೊಡ್ಡ ಫ್ ಗಿಫ್ಟ್ಸ್ ಕೊಡ್ತಾರೆ ನಾನು ನಾನು ನನ್ನ ನಮ್ಮ ಅಜ್ಜ ಅಮ್ಮ ಅವ್ರು ಮೊದ್ಲ್ ಹೇಳ್ತಿದ್ದರು ಅವಾಗ ಎಲ್ರಿಗು ಎಲ್ಲರೂ ವರದಕ್ಷ್ಣೆನ ತೊಗೋತ ಎಲ್ರಿಗೂ ವದ್ದ ವರದಕ್ಷ್ಣೆ ತೊಗೋತಿದ್ರು ಅವಾಗ ವರ್ದಕ್ಷ್ಣ್ ಆಮೇಲೆ ಭಾಂಡೆ ಇದೆಲ್ಲ ತಗೋಂತಿದ್ರು ಆಮೇಲೆ ವಧುವಿಗೆ ಎಂಗೇಜ್ಮೆಂಟಿಗೆ ಉಂಗುರ ಚೈನ ಈ ಥರ ಎಲ್ಲ ಕೊಡ್ತಿದ್ದರಂತೆ ಅವ್ರಿಗೆ ಈಗ್ಲಾದ್ರೂ ಕೊಡ್ತಾರೆ ವಧುವಿಗೆ ಉಂಗುರ ಚೈನ ಬೆಳ್ಳಿ ಈ ಈ ಥರ ಎಲ್ಲ ಮೊದ್ಲು ಈಗ್ಲೂ ಕೊಡ್ತಾರೆ ಮತ್ತು ಸೀರೆನೂ ಕೊಡ್ತಾರೆ ಭಾಳ ಸ್ವಲ್ಪ ಬಡವ್ರಿದ್ರೆ ಸೀರೆ ಕೊಟ್ಟು ಚೊಲೋ ದಡಿ ಸೀರೆ ಆಮೇಲೆ ಭಾಂಡೆ ಭಾಂಡೆ ಅಂದ್ರೆ ಪಾತ್ರೆ ಗ್ಯಾಸು ಚಮ್ಚ ಸಣ್ಣಪುಟ್ಟ ಗಿಫ್ಟ್ಸ್ ಕೊಡ್ತಾರೆ ಆಮೇಲೆ ಫ್ರೆಂಡ್ಸಾದರೆ ಫೋಟೋ ಫ್ರೇಮ್ ವಾಚ್ ಆಮೇಲೆ ಬಳೆ ಡ್ರೆಸ್ಸು ಮತ್ತು ಏನಾರೂ ಸ್ವೀಟು ಆಮೇಲೆ ಹೆಂಗೇ ಹಿಂಗ್ ಮದುವೆ ಟೈಮ್ನಲ್ಲಿ ಈಗ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ತಾರೆ ಆಮೇಲೆ ಎಂಗೇಜ್ಮೆಂಟ್ ರಾತ್ರಿ ಇರುತ್ತೆ ಅವಾಗ ಸೀರೆ ಕೊಡ್ತಾರೆ ವಧುವಿಗೆ ಆಮೇಲೆ ಉಂಗುರ ಕೊಡ್ತಾರೆ ಚೈನ್ ಕೊಡ್ತಾರೆ ಆಮೇಲೆ ಇದನ್ನೆಲ್ಲ ಆಮೇಲೆ ವರೋಪಚಾರ ಅಂತ ಕೊಡ್ತಾರೆ ವರೋಪಚಾರ ಅಂದರೆ ಐದು ಸಾವಿರ ರೂಪಾಯಿ ಇವು ಅರ್ವಿ ಪ್ಯಾಂಟ್ ಶರ್ಟ್ ವಧುವಿಗೆ ಸೀರೆ ಆಮೇಲೆ ಮಲ್ಲಿಗೆ ಹೂವು ಅಂದರೆ ಜಡೆಮಲ್ಲಿಗೆ ಅಂತ ಎಲ್ಲ ಇವ್ರು ಕೊಡ್ತಾರೆ ಆಮೇಲೆ ಚಪ್ಪಲಿ ಸಮೇತ ವಧುವಿಗೆ ಕೊಡ್ತಾರೆ ಇಷ್ಟ್ ಅಮ್ ಆಮೇಲೆ ವಧುವಿಗೆ ಇಲ್ಲಿ ಭಾಳ ಆಲ್ಮೋಶ್ಟು ಭಾಳ ಉಡುಗೊರೆ ಕೊಡ್ತಾರೆ ಡ್ರಸ್ ಕೊಡ್ತಾರೆ ಆಮೇಲೆ ಕ್ಯಾಶ್ ಕೊಡ್ತಾರೆ ಭಾಳ ಶ್ರೀಮಂತ್ರ್ ಇದ್ದರೆ ಬಂಗಾರ ಮಾಡ್ತಾರೆ ಉಂಗುರ ಮಾಡ್ತಾರೆ ಚೈನ್ ಮಾಡ್ತಾರೆ ಆಮೇಲೆ ಬಳೆ ಏ ಬಳೆ ಆಮೇಲೆ ಫ್ರೆಂಡ್ಸ್ ಒಳಗೆ ಫೋಟೋ ಪ್ರೇಮ್ ಕೊಡ್ತಾರೆ ವಾಚ್ ವಾಚ್ ಕೊಡ್ಸಿ ಕೊಡ್ತಾರೆ ಆಮೇಲೆ ಒಳ್ಳೆಯ ಬೆಲೆ ಬಾಳುವ ಗಿಫ್ಟ್ಸ್ ಕೊಡ್ತಾರೆ ಆಮೇಲೆ ಮನೆಗೆ ಬೇಕಾದ ಫರ್ನಿಚರ್ಸ್ ಅಂದರೆ ಕಬೋರ್ಡ್ ಕ್ವಾಟ ಆಮೇಲೆ ಬೊಕ್ಕೆ ಹೂವಿನ ಬೊಕ್ಕೆ ಹಾಂ ಹೂವಿನ ಬೊಕ್ಕೆ ಆಮೇಲೆ ಹೋಗಿ ಕಾರ್ ದೊಡ್ಡವ್ರ್ ಶ್ರೀಮಂತ್ರ್ ಇದ್ದರೆ ಅವ್ರಿಗೆ ಕಾರ್ ಪ್ರೆಸೆಂಟ್ ಮಾಡ್ತಾರೆ ಆಮೇಲೆ ಫ್ಲೋಟ್ ಮನೆ ಇಷ್ಟೆಲ್ಲ ಕೊಟ್ಟು ಬಡವ್ರು ಬಡವರಿದ್ರೆ ಪಾಪ ಅವ್ರಿಗೆ ಕೊಡು ಕೊಡಕ್ಕೇನೂ ಆಗಲ್ಲ ಅವರು ಸಣ್ಣಪುಟ್ಟ ಗಿಫ್ಟ್ ಮಾಡ್ಬೋದು ಸಣ್ಣಫ್ಟ ಗಿಫ್ಟಂದರೆ ಸೀರೆ ಮಾಡ್ತಾರೆ ಏನಾರ ಡ್ರಸ್ಸೋ ಆಮೇಲೆ ಏನಾರೂ ಚೈನು ಆಮೇಲೆ ಏನಾರೂ ಭಾಂಡೆ ಭಾಂಡೆ ಅಂದ್ರೆ ಪಾತ್ರೆ ದೊಡ್ಡ ಪಾತ್ರೆ ಸಣ್ಣ ಪಾತ್ರೆ ಗ್ಯಾಸ್ ಕುಕ್ಕರ್ ಈ ಥರ ಸಣ್ಣಪುಟ್ಟ ಪ್ರ ಗಿಫ್ಟ್ ಕೊಡ್ತಾರೆ ಬಡವ್ರ್ಗಾದ್ರೆ ದ ಶ್ರೀಮಂತ್ರ್ ಆದರೆ ಆಲ್ಮೋಶ್ಟ್ ಅವ್ರ್ಗೆ ಏನು ಬೇಕು ಅದನ್ನು ಕೇಳ್ತಾರೆ ಕೇಳಿ ಆಮೇಲೆ ಅವ್ರಿಗೆ ಹ್ ಕೇಳಿ ಕೊಡ್ತಾರೆ ಅವಾಗಿನ ಕಾಲ್ದಾಗೆ ವರದಕ್ಷ್ಣೆ ಎಲ್ಲ ಭಾಳ ತೊಗೋತಿದ್ರು ಬಟ್ ಈಗ ಬ್ ವರದಕ್ಷ್ಣೆ ಭಾಳ ಕಡಿಮೆ ಆಗೈತೆ ಏಕಂದ್ರೆ ಭಾಳ ಕಿರುಕುಳ ಕೋರ್ಟು ಕಚೇರಿ ಅಂತ ಕಿರಿಕುಳಿಂದ ಅವ್ರು ಸತ್ತರು ಇವ್ರು ಸತ್ತರು ಆ ಹುಡ್ಗಿ ಸಾಯ್ ಹೊಡೆದ್ರು ಆ ಪತ್ನಿನ ಸಾಯ್ ಹೊಡೆದ್ರು ಅಂತ ಭಾಳ ನ್ಯೂಸು ಎಲ್ಲ ಬರ್ತವೆ ಹಾಗಾಗಿ ಈಗ ಎಲ್ಲರೂ ವರದಕ್ಷ್ಣೆ ತೊಗೊಳ್ಳೋದು ಭಾಳ ಕಡಿಮೆ ಆಗೈತೆ ಆ್ಯಕ್ಚುಲಿ ಈಗ ಹೆಣ್ಣು ಸಿಗೋದು ಕಷ್ಟ ಅಂಥದ್ದರಲ್ಲಿ ವರದಕ್ಷ್ಣೆ ತೊಗೊಂಡ್ರೂ ಮತ್ತು ಒಂದು ಸ್ವಲ್ಪ ಇದಾಗ್ತೈತೆ ಅಂತಂದು ಯಾರೂ ಈಗ ವರದಕ್ಷ್ಣೆ ತೊಗೊಳ್ಳೋದಿಲ್ಲ ಬೇರೆ ಕಡೆ ತೊಗೋತ ಈಗ ನಮ್ಮ ಕಡೆ ಭಾಗದಲ್ಲಿ ವರದಕ್ಷ್ಣೆ ಇದೆ ಸ್ವಲ್ಪ ಆದರೆ ಒಂದು ಸ್ವಲ್ಪ ಎಜ್ಯುಕೇಟೆಡ್ ಇದ್ದವ್ರು ತೊಗೊಳ್ಳೋಲ್ಲ ಒಂದು ಸ್ವಲ್ಪ ಎಜ್ಯುಕೇಟೆಡ್ ಇಲ್ಲ ಅಂದ್ರೆ ತೊಗೋತಾರೆ ಒಬ್ಬೊಬ್ಬರು ಆಮೇಲೆ ಅವ್ರದ್ದು ಅಸೆಟ್ ಕೇಳ್ತಾರೆ ಗಂಡು ಕಡೆಯವರ್ದ್ ಅವ್ರ್ದು ಅಷ್ಟಿದೆ ಇಷ್ಟಿದೆ ಅಂತಂದು ಹಂಗಾಗಿ ಈಗ ವಧು ಸಿಗೋದೂ ಕಷ್ಟ ಈ ಕಾಲದಲ್ಲಿ ಅದಕ್ಕೆ ಹಾಗಾಗಿ ಭಾಳ ವರದಕ್ಷ್ಣೆ ಭಾಳ ಕಡಿಮೆ ಆಗಿದೆ ಆಲ್ಮೋಶ್ಟ್ ಎಲ್ಲ ಕಡಿಮೆ ಆಗಬೇಕು ತೊಗೊಳಬಾರ್ದು ಆ್ಯಕ್ಚುಲಿ ವರದಕ್ಷ್ಣೆ ಅನ್ನೋದು ಆದರೆ ಒಂದೊಂದು ಕಡೆ ತೊಗೊಂತಾರೆ ಅನಿವಾರ್ಯ ಅವ್ರವ್ರ ಪದ್ಧತಿ ಪ್ರಕಾರ ಅವ್ರು ತೊಗೋತಾರೆ ಒಂದೊಂದು ಕಡೆ ತೊಗೊಳ್ಳೋಲ್ಲ ಒಂದೊಂದು ಕಡೆ ಆಮೇಲೆ ಮ್ಯಾರೇಜ್ ಅಂದ್ರೆ ಈಗ ಒಬ್ಬೊಬ್ರು ಸಿಂಪಲ್ ಮದ್ವೆ ಮಾಡ್ಕೋತಾರೆ ಆ ಸಿಂಪಲ್ ಮದ್ವಿ ಮಾಡ್ಕೊಳ್ಳೋಷ್ಟು ಅವ್ರಿಗೆ ಮದ್ವಿ ಮಾಡ್ಕೊಳ್ಳೋಷ್ಟು ಅಷ್ಟು ಇರೋಂಗಿಲ್ಲ ಬಡವ್ರು ಇರ್ತಾರೆ ಹಾಗಾಗಿ ಅವರು ಸಿಂಪಲ್ ಇದ್ದರೆ ಅವ್ರಿಗೆ ಏನಾರೂ ಗಿಫ್ಟ್ ಸಣ್ಣಪುಟ್ಟ ಗಿಫ್ಟ್ ಮಾಡ್ತಾರೆ ಅವ್ರ ಬಂಧು ಬಳಗದವರು ಬೇ ದೊಡ್ಡ ದೊಡ್ಡವ್ರು ರಿಚ್ ಇದ್ದವ್ರದ್ದು ಮದ್ವೆ ಇದ್ರೆ ದೊಡ್ಡ ಅವಕ್ಕೆಲ್ಲ ಗಿಫ್ಟು ದೊಡ್ಡ ಗಿಫ್ಟ್ಸ್ ಇರ್ತವೆ ದೊಡ್ಡ ಅಂದರೆ ಬೆಲೆ ಬಾಳುವ ವಸ್ತು ಕೊಡ್ತಾರೆ ಅವ್ರಿಗೆ ಅವು ಮನೆ ಒಳಗೆ ಶಾಶ್ವತ ಆಗಿರುವಂಥ ವಸ್ತು ಇರ್ಬೋದು ಎಕ್ಸಾಂಪಲ್ಲು ಈಗ ಫ್ರಿಜ್ಜ್ ಕೊಡ್ತಾರೆ ವಾಶಿಂಗ್ ಮಿಷೆನ್ನು ಕೊಡ್ತಾರೆ ಆಮೇಲೆ ಕ್ವಾಟ್ ಕೊಡ್ತಾರೆ ಆಮೇಲೆ ಕಬೋರ್ಡ್ ಕೊಡ್ತಾರೆ ಆಮೇಲೆ ಅವ್ರಿಗೆ ವಧು ಇವರಿಗೆ ಶ್ರೀಮಂತ್ರ್ ಇದ್ದರೆ ಇದು ಕೊಡ್ತಾರೆ ಫ ಮನೆ ಕೊಡ್ತಾರೆ ಆಮೇಲೆ ಕಾರ್ ಕೊಡ್ತಾರೆ ಆಮೇಲೆ ಏನಾದ್ರು ಬಿಸ್ನೆಸ್ ಮಾಡಲಿಕ್ಕೆ ಅವ್ರಿಗೆ ಹಣದ ಸಹಾಯ ಮಾಡ್ತಾರೆ ಆಮೇಲೆ ಬಿಸ್ನೆಸ್ ಮಾಡಕ್ಕೆ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಭಾಳ ಹೆಲ್ಪ್ ಮಾಡ್ತಾರೆ ಬ್ ಅವ್ರ ಕಡೆ ಎಷ್ಟು ಆಗ್ತೈತೆ ಅಷ್ಟು ಮಾಡ್ತಾರೆ ಆಗಲಾರ್ದವ್ರ್ಗೆ ಅಷ್ಟೇನೂ ಆಗೋಂಗಿಲ್ಲ ಇಷ್ಟೆಲ್ಲ ಮಾಡಿ ಇದನ್ನು ಮಾಡ್ತಾರೆ ಉಡುಗೊರೆ ಎಲ್ಲ ಮದುವೆ ಟೈಮ್ ಒಳಗೆ ಎಲ್ಲರೂ ಉಡುಗೊರೆ ಕೊಡ್ತಾರೆ ಒಬ್ಬೊಬ್ರು ಬೆಲೆ ಬಾಳೋ ಉಡುಗೊರೆ ಕೊಡ್ತಾರೆ ಒಬ್ಬೊಬ್ಬರು ಸ್ ಅವ್ರ್ದು ಎಷ್ಟು ಕೈಲಿ ಕೊಡೋದಾಗುತ್ತೆ ಅಷ್ಟೆಲ್ಲ ಅವರು ಕೊಡ್ತಾರೆ ಭಾಳ ನಮ್ಮ ಕಡೆ ಇಲ್ಲಿ ಉಡುಗೊರೆ ಕೊಡೋದು ಸಣ್ಣಪುಟ್ಟ ಕೊಡ್ತಾರೆ ಏಕಂದ್ರೆ ಇದು ಇಲ್ಲಿ ಅಷ್ಟು ರಿಚ್ ಅವರಿಲ್ಲ ನಾನು ನೊ ನಾನ್ ನೋಡಿದ ಪ್ರಕಾರ ನಮ್ಮ ಮನೆ ನಮ್ಮ ಬಳಗದಲ್ಲಿ ಪ್ರಕಾರ ಭಾಳ ಆಲ್ಮೋಶ್ಟ್ ಎಲ್ಲರೂ ಕ್ಯಾಶ್ ಕೊಡ್ತಾರೆ ಈಗ ಎಕ್ಸಾಂಪಲ್ಲು ನೂರ ಒಂದು ರೂಪಾಯಿ ಎರಡುನೂರ ಒಂದು ರೂಪಾಯಿ ಸಾವಿರದ ಒಂದು ಐದುನೂರ ಒಂದು ಎರಡು ಸಾವಿರದ ಒಂದು ಐದು ಸಾವಿರದ ಒಂದು ಆಮೇಲೆ ಸ್ ಅದರ ಜೊತೆ ಸೀರೆ ಆಮೇಲೆ ಪ್ಯಾಂಟ್ ಶರ್ಟ್ ವಸ್ತ್ರ ಈ ಥರ ಎಲ್ಲನೂ ನಮ್ಮ ಕಡೆ ಇಲ್ಲಿ ಕೊಡ್ತಾರೆ ಆಮೇಲೆ ಕುರ್ಚಿ ಅಂದ್ರೆ ಫರ್ನೀಚರ್ಸ್ ಒಳಗೆ ಈಗ ಕುರ್ಚಿ ಈಗ ರೀಸೆಂಟಾಗಿ ಎಲ್ಲರೂ ಈಗ ಇದು ಕೊಡು ಅಂತಾರೆ ಕಟ್ಗೆದು ಕ್ವಾಟ್ ಅವಾಗೆಲ್ಲ ಬರೇ ಕಬ್ಣದ್ದು ಅಷ್ಟೆಲ್ಲ ಕೊಡ್ತಿದ್ದರು ಬಟ್ ಈಗೆಲ್ಲ ಈಗೆಲ್ಲ ಜನ್ರಿಗೇ ಒಂದು ಸ್ವಲ್ಪ ಇದಾಗಿದೆ ಎಲ್ಲ ಇದು ಕೊಟ್ಟು ಚೊಲೋ ಕ್ವಾಟ ಕಟ್ಗೆವು ಎಲ್ಲ ಮಾಡಿಸಿ ಕೊಡ್ತಾರೆ ಆಮೇಲೆ ಟೂ ವೀಲರ್ನ ಸದ್ಯಕ್ಕೆ ಕೊಡ್ತಾರೆ ಬೈಕ ಸ್ಕೂಟಿ ಇದೆಲ್ಲ ಕೊಡ್ತಾರೆ